ಹಲೋ ನಮಸ್ತೆ ಸರ್ರ ನಾವು ನಿಮಗೆ ಟೂರ್ ಟೂರ್ ಬರ್ಬೇಕಂತ ಮಾಡಿದ್ವಿ ಗದಗಿಗೆ ಅಲ್ಲ ನಿಮ್ಮ ಊರಿನಲ್ಲಿ ಯಾವ್ಯಾವ ಪ್ಲೇಸ್ ಚಲೋ ಆಗಿದೆ ಹೌದಾ ಸರ್

ಹೌದು ಸರ್ ಚಲೋ ಐತೆ ಅಂತೀರ ಅದು ಹಾಂ

ಹೌದಾ ಸರ್ ಹಾಂ ಮತ್ತೆ ನಮಗೆ ರೂಮ್ ಬೇಕಾಗಿತ್ತು ನಾವು ಒಂದು ವಾರ ಇರ್ತಿದ್ದೀವಿ ಇಲ್ಲಿ ನಮ್ಮ ಪ್ಯಾಮ್ಲಿ ಸಿ ನಮಗೆ ಕಂಫರ್ಟೇಬಲ್ ಬೇಕ್ರೀ ನಡಿತೈತ ಸರ್ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಒಟ್ಟು ನಮ್ಮ ಪ್ಯಾಮಿಲಿ ಸೇರಿ ಬರ್ತೀವಿ ಸರ್ ಒಂದು ಏಳು ಎಂಟು ಮಂದಿ ಬರ್ತೀವಿ ಸರ್ರ್ ಹೌದು ಹೌದಾ ಸರ್ರ

ಹ್ಞೂ ಒಟ್ಟು ನೋಡಿ ಸರ್ ಒಟ್ಟು ಚಲೋ ರೂಮ್ ಇರ್ಬೇಕು ಸರ್ ಹೌದಾ ಸರ್ ಮತ್ತು ಊಟದ ತಗೋ ಕೊಡ್ಬೇಕು ನೀವು ಸರ್ ಮತ್ತು ನಾವು ಹೊರಗೆ ತಗೊಳ್ಬೇಕಾ ಹೌದಾ ಸರ್ ಮತ್ತೆ ಹಂಗೆ ನಮ್ಮ ರೂಮ್ ಎಲ್ಲ ಚಲೋ ಇರ್ತಾವಲ್ಲ ಸರ್ ಅಲ್ಲಿ ಮತ್ತೆ ಅದೇ ನಮ್ಗೆ ಅದೇ ಪ್ರಾಬ್ಲಮ್ಮು ಹಾಂ ಸರ್ ಹಾಂ ಸರ್ ಹ್ಞೂ ಹೌದಾ ಹ್ಞೂ ಹೌದಾ ಸರ್ ಅಲ್ಲಿ ಗದಗಿನಲ್ಲಿ ಏನು ಫೇಮಸ್ ಸರ್ ಈಗ ಹಾಂ ಸರ್

ಹೌದಾ ಸರ್ರ್ ಹಾಂ ಸರ್ ಹ್ಞೂ ಸರಿ ತೋರಿಸ್ತೀರ ಬರ್ತೀನಂತ ನಾವು ಹಾಂ ಸರ್ ಹಾಂ ಸರ್ ಹಾಂ ಹಾಂ ಸರ್ ನಾವೂ ನಾಳೆ ಬಿಟ್ಟು ನಾಡಿದ್ದು ಬರ್ತೀವಿ ಸರ್ ಹಾಂ ಸರಿ ಸರಿ ನಿಮ್ಮ ನಂಬರ್ ಇದೇ ಅಲ್ಲ ಸರ್ ಮತ್ತೆ ಏನು ಪರ್ಸ್ನಲ್ ಕಾಲು ಇನ್ನೊಂದು ನಂಬರ್ ಐತಾ ಸರ್ ಹೌದಾ ಸರ್ ಸರಿ ಸರಿ ಮಾಡ್ತೀವಂತೆ ಸರಿ ಸರ್ ಸರಿ